ಹಲೋ ಆ ಇದು ಟೀ ಸ್ಟಾಲಾ ಆ ನೀವು ಉಡುಪಿಯಲ್ಲಿ ಎಂತ ಟೀಗೆ ಸೈಡ ಡಿಶ್ ಅಲ್ಲಿ ಎಂತ ಕೊಡ್ತೀರಿ ಏನೆಲ್ಲ ಕೊಡ್ತೀರಿ ಹ್ಞೂ

ಹ್ಞೂ ಹ್ಞೂ ಹ್ಞೂ ಸಾಯಂಕಾಲ ಸಾಯಂಕಾಲ ಹ್ಞೂ ಹ್ಞೂ ಹ್ಞೂ ಪಾವ್ ಬಾಜಿಗೆ ಎಷ್ಟು ಓಕೆ ಪಾವ್ ಬಾಜಿ ಒಂದು ಪ್ಲೇಟಿಗಾ ನೀವು ಓಮ್ ಡೆಲಿವರಿ ಮಾಡ್ತೀರಾ ಪಾರ್ಸೆಲ್ಗೆ ಕೊಡ್ತೀರ ಹಾಂ ಹಾಂ ಹಾಂ ಸರಿ ಹಾಗಿದ್ದರೆ ಒಂದು ಐದು ಐದು ವಡೆ ಪಾವ್ ಕೊಡಿ ಎಂತ ಪಾವ್ ಬಾಜಿ ಪಾವ್ ಬಾಜಿ ಪಾವ್ ಬಾಜಿ ಕೊಡಿ ಪಾವ್ ಬಾಜಿ ಕೊಡಿ ಹೌದು ಹೌದು ಓಕೆ ಆ ಸರಿ ಸರಿ ಬನ್ಸ್ ಎಲ್ಲ ಬೇಡ ಬೇಡ ಹಾಂ ಸದ್ಯಕ್ಕೆ ಇದ್ದರೆ ಫೋನ್ ಮಾಡ್ತೇವೆ ಆಯಿತಾ ಹಾಂ ಹಾಂ ಪಾ ಫೋನ್ ಮಾಡ್ತೇವೆ ನಾವು ಹೌದು ಮತ್ತು ಬೇರೆ ಬೇರೆ ಬೇರೆ ಬೇರೆ ಏನಾದರೂ ಹಲೋ ಅಲೋ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಮಸಾಲೆ ದೋಸೆಗೆ ಎಷ್ಟು ಎಷ್ಟು ಮಸಾಲೆ ದೋಸೆಗೆ ಒಂದು ಪ್ಲೇಟಿಗೆ ಹಾಂ ಹಾಂ ಹಾಂ ಹಾಂ ಈ ಪಾನಿಪುರಿಗೆ ಹಾಂ ಪಾ ಮಸಾಲೆ ದೋಸೆ ಒಂದು ಎರಡು ಕಳಿಸಿ ಆಯಿತಾ ಮಸಾಲೆ ದೋಸೆ ಕಳಿಸಿ ಎಷ್ಟು ಮಸಾಲೆ ದೋಸೆಗೆ ಅರ್ವತ್ತು ರೂಪಾಯಿ ಪಾನಿಪುರಿ ಮತ್ತು ಬೇರೆ ಹೌದು ಹೌದು ಪಾನಿಪುರಿ ಇಷ್ಟ ಆದರೆ ನೋಡುವ ಮಸಾಲೆ ದೋಸೆ ಬೇಕಂತ ಹೇಳ್ತಾರೆ ಮಕ್ಕಳು ಹಾಗೆ ಮತ್ತು ಬೇರೆ ಏನಿದೆ ಬೇರೆ

ಹಾಂ ಹಾಂ ಹಾಂ ಹಾಂ ನಯ್ಯಪ್ಪ ಉತ್ತಪ್ಪ ಮತ್ತು ಸರಿ ಹಾಗಾದರೆ ನಾನು ಹೇಳ್ದೆ ಅಲ್ಲಾ ಮಸಾಲೆ ದೋಸೆ ಎರಡು ಕೊಡಿ ಹೋಮ್ ಡೆಲಿವರಿ ಆಮೇಲೆ ಇದು ಪಾವ್ ಬಾಜಿ ಕೊಡಿ ಒಂದು ಐದು ಒಂದು ಐದು ಕೊಡಿ ಐದು ಕೊಡಿ ಐದು ಕೊಡಿ ಟೀ ಸಹ ಟೀ ಸಹ ಕಳಿಸಿ ಕಳಿಸಿ ಟೀ ಸಹ ಕಳಿಸಿ ಆಯಿತಾ ಒಂದು ಐದು ಆರು ಏಳು ಟೀ ಕಳಿಸಿ ಹಾಂ ಸರಿ ಸರಿ ಓಕೆ ಓಕೆ ಆಯ್ತು ಆಯ್ತು ಇಡ್ತೇನೆ ಬೇಗ ಕಳಿಸಿ ಆಯಿತಾ ಹ್ಞೂ